ತೂಕ ಹೆಚ್ಚಿಸ್ಕೊಳೊದಕ್ಕೆ ತುಂಬ ಹಲವಾರು ದಾರಿಗಳಿದೆ ಒಬ್ಬರು ಜಿಮ್ಗೆ ಹೋಗ್ತರೆ ಪ್ರೊಟೀನ್ಸ್ ಕುಡಿತರೆ ಒಬ್ಬೊಬ್ಬರು ಮೆಡಿಸನ್ ತಗೋತರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ ಏನೆನೋ ಮಾಡ್ತಾರೆ ಅದು ಮಾಡೋದರಿಂದ ಅವರು ಬೇಗನು ವೆಯ್ಟ್ ಗೈನ್ ಆಗ್ತಾರೆ ಬಟ್ ಅವ್ರ ಆರೋಗ್ಯ ಕೆಡುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಅವರು ಆಗಲೇಬೇಕು ಅಂತಾ ಯಾರೂ ಹೇಳಿದ ಮಾತನ್ನ ಕೇಳ್ಸ್ಕೊಂಡು ಅವ್ರಿಗೆ ಇಷ್ಟ ಇಲ್ಲ ಅಂದ್ರುನು ಅಲ್ಲಾ ಅಥವಾ ಬೇರೆಯವ್ರು ಫೋರ್ಸಿಗೋಸ್ಕರ ಅವರು ಡಿಸೈಡ್ ಮಾಡ್ಬಿಟ್ಟು ಹೋಗಿರ್ತಾರೆ ಬಟ್ ಆ ಮೆಡಿಸನ್ ಯಾವಾಗ ಅವ್ರು ಬಿಡ್ತರೆ ಅವಾಗ ಅವರು ಹೆಲ್ತ್ ಹಾಳಾದಕ್ಕೆ ಶ ಹಾಳಾಗೋಗುದಿಕ್ಕೆ ಶುರು ಆಗುತ್ತೆ ಹೆಲ್ತ್ ಕೂಡ ಚೆನ್ನಾಗಿ ಹಿಡ್ಕೊಂಡು ವೆಯ್ಟ್ ಗೈನ್ ಹೇಗೆ ಮಾಡೋದು ಅನ್ನೋದರಲ್ಲಿ ನಮ್ಮ ಹಳ್ಳಿ ಕಡೆ ಒಂದು ಸಜೆಶನ್ಸ್ ನಮ್ಮ ಮನೆಗಳಲ್ಲಿ ಆಗಲಿ ಕೊಡ್ತಾರೆ ಅದರಲ್ಲಿ ಮೆಂತ್ಯ ಮುದ್ದೆ ಮೆಂತ್ಯ ಮುದ್ದೆ ಅನ್ನೋದು ಬಂದರೆ ಅದರಲ್ಲಿ ಮೆಂತ್ಯನ ಸೇರಿಸಿ ಒಂದು ಒಂದು ಹಿಟ್ಟು ಮಾಡ್ತಾರೆ ಹಿಟ್ಟಾ ಹಿಟ್ಟನ್ನಾ ಚೆನ್ನಾಗಿ ಬೆಲ್ಲ ಬೆಲ್ಲದ ಪಾಕದಲ್ಲಿ ಅದನ್ನ ಬೇಯಿಸಿ ಒಂದು ಬ್ ಬಾಲ್ ಮಾಡಿ ಅದನ್ನ ತುಪ್ಪದಿಂದ ಸೇವ್ಸೋದರಿಂದ ಅದ್ರಲ್ಲಿ ರಿಚ್ ಪ್ರೋಟೀನ್ ಸಿಗುತ್ತೆ ಹಾಗೆ ಸಿಹಿಯಾಗು ಇರುತ್ತೆ ದಿನಕ್ಕೆ ಒಂದು ಸ್ವಲ್ಪ ಕನ್ಸೂಮ್ ಮಾ ಅರಾಮಗಿ ಕನ್ಸೂಮ್ ಮಾಡ್ಬೋದು ಅದು ಬಿಟ್ಟರೆ ಏನೇ ಆಹಾರನ ತಿನ್ಲಿ ಅದನ್ನ ಮೈ ಹಿಡಿಬೇಕು ಅಂದರೆ ಅದಕ್ಕೆ ಟೈಮ್ ಕೊಟ್ಟು ಒಂದು ಅರ್ಥ ಗಂಟೆ ಊಟ ಮಾಡೋದಲ್ಲ ಒಂದು ಊಟದ ಸಮಯ ಒಂದು ಹತ್ತು ನಿಮಿಷದಲ್ಲಿ ಅದನ್ನ ಊಟ ಮಾಡಬೇಕು ಹಸಿ ತರ್ಕಾರಿಗಳನ್ನ ತಿನ್ನಬೇಕು ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತರೆ ಬೇಸಿದ ತರ್ಕಾರಿಗಿಂತ ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋದು ಆಗಿರ್ಬಹುದು ಮತ್ತು ಖಾರ ಇರೋಂತ ಆಹಾರಗಳಲ್ಲಿ ಅಷ್ಟು ಪ್ರೋಟೀನ್ ಇರೋದಿಲ್ಲ ಸಪ್ಪೆ ಅಥವ ಸಿಹಿಯ ಸ್ವಲ್ಪ ಸಿಹಿ ಇರೋ ಆಹಾರಗಳಲ್ಲಿ ಪ್ರೋಟಿನ್ ಸಿಗುತ್ತೆ ಇವಾಗ ತುಪ್ಪ ಆಗಿರ್ಬೋದು ಅದೇ ಸಕ್ರೆಯಲ್ಲಿ ತಿಂದ್ರ ಆಗಲ್ಲ ಬೆಲ್ಲ ಆಗಿರ್ಬೋದು ಇಲ್ಲ ಪ್ರೋಟೀನ್ ಇರೋವಂಥ ಆಹಾರನ ತಿನ್ಬೇಕು ಆಗುತ್ತೆ ವೆಯ್ಟ್ ಗೈನ್ ಹೆಲ್ದಿಯಾಗಿ ವೆಯ್ಟ್ ಗೈನ್ ಮಾಡೋದಾದರೆ ಅದು ಹಾಗೇ ಹಸಿ ಕಡಲೆ ಬೀಜನ ಹಾಗೆ ದಿನಕ್ಕೆ ಒಂದು ಐದಾರು ತಿಂತಾ ಹೋಗ್ತಾ ಹೋಗಬೇಕು ಇವಾಗ ನೈಟೂ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅದನ್ನೆಲ್ಲ ನೆನೆಸಿ ಬೆಳಗ್ಗೆ ಹಾಲಿಗೆ ಹಾಲು ಜೇನು ತುಪ್ಪ ಬಾಳೆಹಣ್ಣು ಹಾಗು ನೆನೆಸಿಟ್ಟಿರೊ ಡ್ರೈ ಫ್ರೂಟ್ಸನ್ನು ರುಬ್ಬಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದರಿಂದ ರಿಚ್ ಪ್ರೋಟೀನ್ ಕೂಡ ಸಿಗುತ್ತೆ ಹಾಗೆ ಒಳ್ಳೆಯ ದೆವ್ ದೇಹದ ತೂಕ ಹೆಚ್ಚಿಸ್ಕೊಳೋದಕ್ಕು ಅದು ತುಂಬ ಸಹಾಯಕ ಆಗಿದೆ ಹಾಗೆ ಡ್ರೈ ಫ್ರೂಟ್ಸನ್ನು ಹಾಗೆ ಹಾಗೆ ತಿನ್ನೋದ್ಕಿಂತ ಅದನ್ನ ನೆನ್ಸೀ ತಿನ್ನೋದರಲ್ಲಿ ತುಂಬ ಪ್ರೋಟಿನ್ ಸಿಗುತ್ತೆ ಅಂತ ಹೇಳ್ತಾರೆ ಈಗ ಮೊಳಕೆ ಹೆಸ್ರು ಕಾಳು ಬರುತ್ತೆ ಹೆಸ್ರು ಕಾಳನ್ನ ಹಾಗೆ ನೆನೆಸಿ ತಿನ್ನೋದರಿಂದ ಅದರಲ್ಲಿ ಸ್ವಲ್ಪ ಮೊಳಕೆ ಕಟ್ಟಿ ಅದನ್ನ ತಿನೋದರಿಂದನೂ ಕೂಡ ಪ್ರೋಟೀನ್ ಸಿಗುತ್ತೆ ಅದರಿಂದನೂ ವೆಯ್ಟ್ ಗೈನ್ ಆಗತ್ತೆ ಆಗತ್ತೆ ಅಂತ ಹೇಳ್ತಾರೆ ಹೆಸ್ರು ಕಾಳು ಅದ್ನೆಲ್ಲ ಹಸಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಅದಕ್ಕೆ ಮಸಾಲೆ ಥರ ಮಾಡ್ಕೊಂಡು ಆದರು ತಿನ್ಬೋದು ಅದಕ್ಕೆ ಹುರಿದ ಕಡಲೆ ಬೀಜ ಹೆಸರು ಕಾಳು ಮೊಳಕೆ ಕಟ್ಟಿದ ಹೆಸರು ಕಾಳು ಸೌತೇಕಾಯಿ ಈರುಳ್ಳಿ ಟೊಮ್ಯಾಟೊ ಹಾಗೇ ಉಪ್ಪು ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಒಂಥರ ಸಲಾಡ್ ಥರನು ಮಾಡ್ಕೊಂಡು ತಿನ್ಬೋದು ಏನು ಹೇಳೋದು ಅಂದರೆ ವೆಯ್ಟ್ ಗೈನ್ ಮಾಡೋದು ಮಾಡೋ ಮನಸ್ಥಿತಿ ದೇಹಕ್ಕೆ ಇರಬೇಕು ಯಾರದೋ ಫೋರ್ಸಿಗೆಲ್ಲ ತಿಂದರೂ ಅದು ಮೈ ಹತ್ತಲ್ಲ ನಮಗೆ ನಮ್ಮ ಇಷ್ಟಯಿಂದ ನಾವು ತೂಕ ಹೆಚ್ಚಿಸ್ಕೊಬೇಕು ಅಂತ ನಮ್ಮ ಮನ್ಸಿಗೆ ಬಂದಿ ಇದನ್ನೆಲ್ಲ ನೀಟಾಗಿ ಒಂದು ಒನ್ ಮಂತು ಟು ಮಂತ್ ನೀಟಾಗಿ ಫಾಲೋ ಮಾಡಬೇಕು ನಾವೊಂದು ಟೈಮ್ ಟೇಬಲ್ ಮಾಡ್ಕೊಂಡು ನೀಟಾಗಿ ಒಂದಿನನು ಮಿಸ್ ಮಾಡ್ದಲೆ ಫಾಲೋ ಮಾಡ್ಬೇಕು ಆಗುತ್ತೆ ಹಾಗೆ ನಾನ್ ವೆಜ್ ಕಡೆ ಬಂದರೆ ಮೊಟ್ಟೆ ಮೊಟ್ಟೇನ ಆಮ್ಲೆಟ್ ತಿನ್ನೊಂಗ ಮಾಡಿ ತಿನೋದ್ರ್ಕಿಂತನು ನೀವು ಬಾಯ್ಲ್ ಮಾಡಿ ತಿನ್ನೋದರಲ್ಲಿ ತುಂಬ ರಿಚ್ ಪ್ರೋಟೀನ್ ಸಿಗುತ್ತೆ ಹಾಗೇ ಚಿಕನು ಕೂಡ ಚಿಕನು ಹಾಗೆನೆ ಆಯಿಲ್ ಡಿ ಫ್ರೈ ಮಾಡಿರೋದ್ಕಿಂತ ಹಾಗೇ ಲೈಕ್ ತವಾ ಫ್ರೈ ಓರ್ ಓವನ್ನಲ್ಲಿ ಬೇಯ್ಸಿರೊ ಚಿಕನ್ನಲ್ಲಿ ಜಾಸ್ತಿ ಪ್ರೋಟೀನ್ ಸಿಗತ್ತೆ ಆಲ್ಮೋಸ್ಟ್ ಜಿಮ್ಗೆ ಹೋಗೋರೆಲ್ಲ ತಿಂತಾರೆ ಅದ್ರಲ್ಲಿ ಪ್ರೊಟೀನ್ ತುಂಬ ಜಾಸ್ತಿ ಇರತ್ತೆ ಅಂತ ನಮ್ಮ ಒಂದು ಸಜೆಶನ್ ಏನಂದರೆ ಜಾಸ್ತಿ ತಿನ್ನೋದ್ಕಿಂತ ಪ್ರೋಟೀನ್ ಸಿಗೋ ಅಂಥದ್ದು ಸ್ವಲ್ಪ ತಿನ್ನಬೇಕು ಅನ್ನೋದು ಅಷ್ಟು ತಿನ್ನೋದು ಒಂದೆ ಪ್ರೋಟೀನ್ ಇರೋದು ಸ್ವಲ್ಪ ತಿನ್ನೋದು ಒಂದೆ ಹಾಗೆ ತೂಕ ಹೆಚ್ಚಿಸ್ಕೊಬೇಕಂದರೆ ಫಸ್ಟ್ ಅವರು ಜಂಕ್ ಫುಡ್ನ ಹೊರಗಡೆ ಫುಡ್ನ ತುಂಬ ಕಮ್ಮಿ ಮಾಡಬೇಕಾಗುತ್ತೆ ಯಾಕಂದರೆ ಅದರಿಂದ ಮನೆಯಲ್ಲಿರೊ ಊಟನು ಅದು ಸೇರ್ಸಲ್ಲ ಹೊರಗಡೆ ತಿಂಡಿಗೆ ನಾವು ಅಡಿಕ್ಟ್ ಆಗ್ಬಿಟ್ಟರೆ ಯಾವಾಗ ಅದನ್ನ ಸ್ವಲ್ಪ ದೂರ ಮಾಡಿ ಮನೆ ಊಟನ ನಾವು ಹತ್ತಿರ ಮಾಡ್ಕೊತಿವೊ ಆಟೋಮೆಟಿಕಲಿ ಹೆಲ್ತ್ ಕೂಡ ಚೆನ್ನಾಗಿರತ್ತೆ ಹಾಗೆ ತೂಕನೂ ಹೆಚ್ಚಿಸ್ಕೊಬೌದು ಇದು ಹಳ್ಳೀಲಿ ಮಾತ್ರ ಅಂತ ಅಲ್ಲ ಎಲ್ಲಾ ಕಡೆಯಿರೊ ಸಜೆಶನು ಇದೇ ಅನ್ಕೊತೀನಿ ಆದರೆ ನಮ್ಮ ಹಳ್ಳೀಲಿ ಹೆಚ್ಚಾಗಿ ಹೇಳ್ಬರೋದು ಆದರೆ ಊಟ ತಿನ್ನೋದನ್ನ ಮನಸಿಟ್ಟು ಬೇಗ ತಿನ್ನಬೇಕು ಪ್ರೀತಿ ಕೊಟ್ಟು ತಿನ್ನಬೇಕು ಹಾಗೇ ಪ್ರೋಟೀನ್ ಇರೋ ಅಂಥದನ್ನ ಜಾಸ್ತಿ ಕನ್ಸೂಮ್ ಮಾಡಬೇಕು ಹಸಿ ತರ್ಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಆ ಥರದು ನನಗೆ ತಿಳಿದಿರು ಮಟ್ಟಿಗೆ ಇಷ್ಟು ಅಂತ ಅನ್ಕೊತಿನಿ ಧನ್ಯವಾದಗಳು